ನಮ್ಮ ಮನೆ ಸುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ನಾವು ಚರಂಡಿನ ಸ್ವಚ್ಛ ಮಾಡಬೇಕು ಮತ್ತು ಘನತ್ಯಾಜ್ಯ ವಿಲೇವಾರಿಯನ್ನು ಪಾಲಿಸಬೇಕು ಮತ್ತು ಮನೆ ಸುತ್ತಲೂ ಹುಲ್ಲು ಕೀಳೋದಾಗಿರ್ಬೋದು ಮತ್ತು ಕಸ ಬೀಳದಂತೆ ನೋಡ್ಕೋಬೇಕು